ಹಾಂ ಯಾರು ಹೇಳಿ

ಹಾಂ ಯಾವುದು ಸೀ ಫುಡ್ಡೇ ಬೇಕಾ ನಿಮಗೆ ಹಾಂ ದಾವಣಗೆರೆಯಲ್ಲಿ ಅರುಣಾ ತಿಯೇಟರ್ ಹತ್ತಿರ ಒಂದು ಇದೆ ಸರ್ ಅರುಣಾ ನೀವು ರೈಲ್ವೇ ಸ್ಟೇಷನ್ನಿಂದ ಬಂದರೆ ಸ್ಟ್ರೈಟ್ ಬರಬೇಕು ಸ್ಟಿ ಬಿ ರೋಡಿಂದ ಸ್ಟ್ರೈಟ್ ಬರ್ಬೇಕು ಅರುಣಾ ತಿಯೆಟ್ರ್ ಅಂತ ಇದೆ ಅಲ್ಲಿ ಪಕ್ಕದಲ್ಲೇ ರೈತ ಬೀದಿ ಅಂತ ಇದೆ ರೈತ ಬೀದಿ ಹತ್ರ ಒಂದು ಕರಾವಳಿ ಫಿಶ್ ಅಂತ ಇದೆ ಹಾಂ ಅಲ್ಲಿ ಅಲ್ಲಿ ನಿಮ್ಗೆ ಎಲ್ಲ ಥರದ ಸೀ ಫುಡ್ ಸಿಗುತ್ತದೆ

ಹಾಂ ಅದು ಹಾಂ

ಭರಣಿ ಓಟಲ್ ಎಲ್ಲ ಇದೆ ಭರಣಿ ಓಟಲ್ ಅದು ಸರ್ ಅದು ಮಟನ್ ಸಿಗುತ್ತಲ್ಲ ಕುರಿದು ಅದು ಮತ್ತೆ ಚಿಕನ್ನು ಅದರ ಸಂಬಂಧ ಹಾಂ ಕುರಿ ಮಾಂಸ ಕೋಳಿ ಮಾಂಸ ಅದರ ಸಂಬಂಧ್ಪಟ್ಟಿದ್ದು ನಿಮಿಗೆ ಸೀ ಫುಡ್ ಬೇಕೆಂದ್ರೆ ಅಲ್ಲಿ ಹೋಗ್ಬೇಕು ಅದು ಬಿಟ್ರೆ ಡೆಂಟಲ್ ಕಾಲೇಜು ರೋಡ್ ಅಂತ ಒಂದು ಇದೆ ಅಲ್ಲಿ ಸರೋವರ್ ರಾಯಲ್ ಅಂತ ಓಟಲ್ ಇದೆ ಅಲ್ಲಿ ಸಿಗುತ್ತದು ಬಿಟ್ಟರೆ ಅಂತ ಭಾಳ ಓಟಲ್ಗಳಿದೆ ನಿಮಗೆ ಅಲ್ಲಿ ಎಲ್ಲ ಥರದ್ದು ಸಿಗತ್ತೆ

ಹಂಸಿನಿ ಓಟಲ್ಲಾ ಹಾಂ ಹಂಸಿನಿ ಹಾಂ ಹಾಂ ಹಾಂ ಓಕೆ ಓಕೆ ಅದು ಚೆನ್ನಾಗಿದೆ ಸರ್ ಬಿಟ್ರೆ ನಿಮಗೆ ಅಲ್ಲೇ ಸರ್ವಿಸ್ ರೋಡಲ್ಲಿ ನಿಮಗೆ ಇದು ಬರುತ್ತೆ ಡಿಸ್ಟಿಕ್ ಸೆವೆಂಟೀನ್ ಅಂತ ಒಂದು ಓಟಲ್ ಇದೆ ಅದು ಎಲಿಮೆಂಟ್ಸ್ ರೆಡ್ ಫೋರ್ಟ್ ಅಲ್ಲಿ ಎಲ್ಲ ತ ಎಲ್ಲ ಥರದ ಸೀ ಫುಡ್ಡು ಸಿಗುತ್ತೆ ನಿಮ್ಗೇನು ವೆಜ್ ಕೂಡ ಸಿಗುತ್ತೆ ಸಸ್ಯಹಾರ ಮಾಂಸಹಾರ ಎಲ್ಲ ಸಿಗುತ್ತೆ ಅಲ್ಲಿ ಒಮ್ಮೆ ಪ್ರಯತ್ನ ಮಾಡಿ ನಿಮಗೆ ಫಶ್ಟು ನಾನು ಹೇಳಿದ್ದೆ ಅಲ್ಲ ಮೊದಲಿಗೆ ಹೇಳಿದ್ನಲಾ ಅರುಣ ತಿಯೇಟರ್ ಅಂತ ಅಲ್ಲಿಗೆ ಅಂದರೆ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತಷ್ಟೇ ಅದು ಬಿಟ್ಟರೆ ನೀವು ಹಂಸಿನಿ ಅಂದ್ರಲ್ಲಾ ಹಂಸ ಅದು ಅಂದರೆ ನಿಮಗೊಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಿಮಗೆ ಬಸ್ಸುಗಳು ಸಿಗುತ್ತವೆ ಹಾಂ ಬಸ್ ನಂಬರ್ ಇಪ್ಪತ್ತೆರಡು ಹಾಂ ನೂರಾ ಮೂರು ಸಿಗುತ್ತೆ ಬಸ್ಸು ಹಾಂ ಬಸ್ ಹತ್ಕೊಂಡು ಹೋದ್ರ್ ನೀವು

ಹಾಂ ಸರ್ ಅದು ನಿಮ್ಗೆ ನಿಮಗೆ ನೀವು ಸೀದಾ ನೇರವಾಗಿ ಹೋಟೆಲಿಗೆ ಹೋಗಬೇಕಂದ್ರೆ ನೀವು ಆಟೋದಲ್ಲಿ ಹೋದರೆ ಚೆಂದ ಅದಕ್ಕೆ ಅಂದ್ರೆ ಹಾಂ ಹಾಂ ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡರಿಂದ ಶುರುವಾದರೆ ನಿಮಗೆ ರಾತ್ರಿ ಹತ್ತುವರೆ ಹನ್ನೊಂದರವರೆಗು ಓಪನ್ ಇರುತ್ತದೆ

ನೀವು ಅಲ್ಲಿ ಹೋಗ್ಬೋದ್ ಹಾಂ ಭಾಳ ಥರ ಓಟಲ್ಗಳಿದ್ದಾವೆ ಅಷ್ಟು ದೂರ ಆಗೋದಿಲ್ಲ ಅಂದರೆ ನಿಮಗೆ ನಿಮ್ಮ ಹಾಂ ಹಾಂ ನಿಮಿಗೆ ಇದೆ ಅಲ್ಲಿ ಲಾಡ್ಜ್ ಅಂದ್ರಲ್ಲಾ ಇದೆ ವಸತಿ ಎಲ್ಲ ಇದೆ ಅಲ್ಲಿ ಅಂದ್ರೆ ಹೋಟೆಲಿಂದ ಅರ್ಧ ಕಿಲೋಮೀಟ್ರ್ ದೂರ ಇದೆ ಪಕ್ಕದಲ್ಲೆ ಇದೆ ಲಾಡ್ಜ್ ಇದೆ ಅಲ್ಲಿ ವಸತಿ ಕೇಂದ್ರ ಹಾಂ ಉಳಕೊಳ್ಳೊ ವ್ಯವಸ್ಥೆ ಇದೆ ಹಾಂ ಲಾಡ್ಜಲ್ಲೆ ನಿಮಿಗೆ ಇದು ಸಿಗುತ್ತದೆ ಎಲ್ಲ ಊಟ ವಸತಿನು ಕೂಡ ಇದೆ ಅಲ್ಲಿ ಹಾಂ ಎಲ್ಲ ಇದೆ ಎಲ್ಲ ಸಿಗುತ್ತದೆ ಹಾಂ ಸಿಗುತ್ತದೆ ಸಿಗುತ್ತದೆ ಅಲ್ಲಿ ಸಿಕಾಡ ಅಂತ ಇದೆ ಹೋಟೆಲ್ ಹೆಸರು ಸಾಮ್ನೂರು ರೋಡಲ್ಲಿ ಬರುತ್ತದೆ ಹ್ಞೂ ಅಲ್ಲೆ ಪಕ್ಕದಲ್ಲೆ ಒಂದು ಇದೆ ಹೋಟಲ್ ಇದೆ ಅಲ್ಲು ಬೇಕೆಂದ್ರೆ ನೀವು ಭೇಟಿ ನೀಡ್ಬೋದು ಬಟ್ ಅದ್ರಲ್ಲಿ ನಿಮಿಗೆ ಇದು ಸಿಗೋದಿಲ್ಲ ವಸತಿ ಸಿಗೋದಿಲ್ಲ ಊಟ ಒಂದು ಇರ್ತದೆ ನೀವು ಊಟ ಮಾಡಿ ಅಲ್ಲೆ ಪಕ್ಕದಲ್ಲೆ ನೀವು ಬೇಕೆಂದರೆ ವಸತಿ ತಗೋಬೋದು

ಓಕೆ ನಿಮಗು ಕೂಡ